ನಾನು ಶಾಸ್ತ್ರೀಯ ಸಂಗೀತ ಮತ್ತು ಆಧುನಿಕ ಸಂಗೀತ ಎರಡನ್ನೂ ಹಾಡಲು ಬಯಸುತ್ತೇನೆ ಯಾಕೆಂದರೆ ಎರಡೂ ನನಗೆ ಇಷ್ಟ ಹಾಡಲು ಇಷ್ಟ ಮತ್ತು ಕೇಳಲು ಇಷ್ಟ ಯಾಕೆಂದರೆ ಶಾಸ್ತ್ರೀಯ ಸಂಗೀ ಎರಡರಲ್ಲೂ ಒಂದು ರೀತಿಯ ಅರ್ಥಗರ್ಭವಾಗಿಯೇ ಇರುತ್ತದೆ ಅದನ್ನು ಅರ್ಥೈಸಿಕೊಂಡು ನಾವು ಹಾಡಲು ಮತ್ತು ಕೇಳಲು ಬಹುದು ಅದರಿಂದ ನಮಗೆ ಆನಂದವನ್ನು ಉಂಟುಮಾಡ್ತದೆ ನಾವು ಸಂಗಿ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯಾಗಿರತ್ತೆ ಅವರು ಹೇಗೆ ಅದನ್ನು ಆ ಸಂಗೀತವನ್ನು ಅಳವಡಿಸಿಕೊಳ್ಳುತ್ತಾರೆ ಹಾಗೆ ಅವರಿಗೆ ಹಾಗೆಯೇ ಕಾಣಿಸುತ್ತದೆ ಅದಕ್ಕಾಗಿ ನನಗೆ ಶಾಸ್ತ್ರೀಯ ಸಂಗೀತವು ಇಷ್ಟ ಹಾಡಲೂ ಇಷ್ಟ ಮತ್ತು ಕೇಳಲು ಇಷ್ಟ ಮತ್ತು ಈಗಿನ ಆಧುನಿಕ ಸಂಗೀತವು ಇಷ್ಟ ಹಾಡಲು ಇಷ್ಟ ಕೇಳಲು ಇಷ್ಟ ಯಾವ್ ಯಾವುದು ಕಠಿಣ ಎಂಬುವುದು ಇಲ್ಲ ನಾವು ನಮ್ಮ ಮನಸ್ಸಿಗೆ ಹೇಗೆ ತೆಗೆದುಕೊಳ್ಳುತ್ತೇವೆ ಹಾಗೆ ಅದು ಕಠಿಣ ಎಂದರೆ ಎನ್ನುವವರಿಗೆ ಕಠಿಣವಾಗಿರುತ್ತೆ ಸುಲಭ ಎನ್ನುವವರಿಗೆ ಸುಲಭವಾಗಿರುತ್ತೆ ಕೆಲವೊಮ್ಮೆ ನಾವು ಬಾಲ್ಯದಿಂದಲೂ ಕಲಿತುಕೊಂಡು ಬಂದಿದ್ದರಿಂದ ಅದು ನಮಗೆ ಕಠಿಣ ಅನಿಸುವುದಿಲ್ಲ ಆದ ಕಾರಣ ನನಗೆ ಎರಡೂ ಸಂಗೀತವೂ ಇಷ್ಟ ನಾವು ನಮ್ಮದು ಹಾಡುವ ಹಾಡುಗಾರಿಕೆಯ ಕುಟುಂಬವಾದ್ದರಿಂದ ನಾವು ಎಲ್ಲ ರೀತಿಯ ಹಾಡುಗಳನ್ನು ಹಾಡುತ್ತೇವೆ ಮತ್ತು ಕೇಳುತ್ತೇವೆ ಇದು ನಮಗೆ ಇದು ಈ ಹಾಡು ಸುಲಭ ಈ ಹಾಡು ಕಠಿಣ ಎಂಬುವ ಪ್ರಶ್ನೆಯೇ ಇಲ್ಲ ಆದ್ದರಿಂದ ಎಲ್ ಎರಡೂ ಎರಡೂ ರೀತಿಯ ಹಾಡುಗಳು ನಮಗೆ ಇಷ್ಟ